ಹಲೋ ಭಾನುಕುಮಾರ್ ಡಾಕ್ಟರ್ ಅವರಲ್ವಾ ಮಾತಾಡ್ತಾ ಇರೋದು ಹಾಂ ನಾನು ಮಲ್ಲಿಕಾರ್ಜುನ್ ಅಂತ ಹೇಳಿ ನಿನ್ನೆ ನಿನ್ನೆ ನಿಮ್ಮ ಹತ್ರ ಏನಿದೆ ಗುಳಿಗೆನೆಲ್ಲ ಬರ್ಸ್ಕೊಂಡು ಹೋಗಿದ್ದೆ ಜ್ಞಾಪಕ ಐತ್ರಾ ಅದೇ ಸರ್ ಏನೆಂದರೆ ಇನ್ನೂ ಕಮ್ಮಿ ಆಗಿರಲಿಲ್ಲ ಅದಕ್ಕೆ ನಿದ ನಾನು ನಿಮಗೆ ಕರೆ ಮಾಡಿದ್ದೆ ಏನು ಟ್ಯಾಬ್ಲೆಟ್ ಏನಾದರೂ ಮತ್ತೆನಾದ್ರೂ ಚೇಂಜ್ ಮಾಡ್ತೀರಾ ಆ ಥರ ಏನಾದ್ರೂ ಕೇಳೋಕ್ಕೆ ಮಾಡಿದ್ದೆ ಹಾಂ ಸರ್ ತಗೋಂಡಿದ್ದೆ ಇಲ್ಲ ಸರ್ ಇನ್ನೂ ಪೂರ್ತಿಯಾಗಿ ಕಮ್ಮಿ ಆಗಿಲ್ಲ

ಸರಿ ಸರ್ ಆಯಿತು ಹಾಗೇ ಮಾಡೋಣಂತೆ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಇನ್ನೊಂದು ಸರಿ ಬಂದು ಏನಿದೆ ನಾನು ಎಲ್ಲ ನಿಮಗೆ ಏನೇನು ಸ್ಯಾಂಪಲ್ ಬೇಕು ಅದನ್ನೆಲ್ಲ ಬಂದು ಕೊಟ್ಹೋಗ್ತೀನಿ ಆಮೇಲೆ ಏನಿದೆ ನೀವು ನನಗೆ ಆದಷ್ಟು ಬೇಗ ತಿಳ್ಸ್ಕೊಟ್ರೆ ಚೆನ್ನಾಗಿತ್ತು ಯಾಕೆಂದರೆ ಇಷ್ಟರಲ್ಲೇ ಮನೆಯದು ಸ್ವಲ್ಪ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಹಾಂ ಆಯಿತು ಆಯಿತು ನಾನು ಬರ್ತೀನಿ ಏನೇನೋ ನೀವು ಮುಂಚೆ ಎಲ್ಲ ಬರೆದು ಕೊಟ್ಟಿದ್ದಿರಲ್ಲ ಅದನ್ನೆಲ್ಲ ನಾನು ತಗೊಂಬರ್ತಿನಿ ಆಮೇಲೆ ಏನಿದೆ ನೀವು ನೋಡಿ ಹೇಳುವಂತ್ರಿ ಆಯಿತಾ ಹಾಂ ಆಯಿತು ಮತ್ತೆ ಸರಿ ಹೇಗೆ ಏನು ಮಾಡ್ತಿದ್ರಿ ನೀವೀಗ ಹೌದಾ ಸರ್ ಆಯಿತು ಅದೇ ಸರ್ ಆದಷ್ಟು ಬೇಗ ಹುಷಾರಾಗಿದ್ದರೆ ಚೆನ್ನಾಗಿತ್ತು ನೋಡಿದ್ದೀರಲ್ಲ ಈಗ ತುಂಬ ಏನಿದೆ ರೋಗಗಳೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ ಅದಕ್ಕೆ ಏನಿದೆ ಆದಷ್ಟು ಬೇಗ ಸ್ವಲ್ಪ ಚೆನ್ನಾಗಿ ಆಗೋ ಥರ ಮಾತ್ರೆ ಕೊಟ್ಟಿದ್ದರೆ ಚೆನ್ನಾಗಿತ್ತು

ಅದೇ ಸರ್ ಹಾಗೇ ಮಾಡೋಣಂತೆ ನಾನು ಸ್ವಲ್ಪ ಕೆಲಸ ಇತ್ತು ಅದಷ್ಟು ಏನಿದೆ ಬೇಗ ಮುಗ್ಸ್ಕೊಂಡು ಬರೋಕ್ಕೆ ನೋಡ್ತೀನಿ ನೀವು ಮತ್ತೆ ಮರಿಬೇಡಿ ಆದಷ್ಟು ಬೇಗ ಬಂದಿರಿ ಓಕೆ ಸರಿ ಸರ್ ನಾನು ಇನ್ನೊಂದು ಹತ್ತು ನಿಮಿಷ ಬೇಗನೆ ಬರ್ತೀನಿ ತಗೊಳ್ಳಿ ಐದುವರೆ ಅಷ್ಟೊತ್ತಿಗೆಲ್ಲ ಐದು ನಲವತ್ತು ಅಷ್ಟೊತ್ತಿಗೆ ಬಂದಿರ್ತೀನಿ ಹಾಂ ಸರಿ ಸರ್ ಓಕೆ ಆಯಿತು ಸರ್ ಇಡ್ತೀನಿ ತಗೊಳ್ಳಿ ಆಯಿತು ಓಕೆ